ಹಲೋ ನಾವು ಹೇಮಾವತಿ ಅಂತ ಇದು ಮರದ ಫ್ಯಾಕ್ಟ್ರಿ ಅವ್ರ ಮನೆ ಓನರಾ ಮಾತಾಡ್ತಾಯಿರೋದು ಹಾಂ ಮೇಡಮ್ ನಾವು ಮನೆ ಕಟ್ಟಿಸ್ತಾ ಇದ್ದೀವಿ ನಿಮ್ಮಲ್ಲಿ ತುಂಬ ಥರದ ಮರಗಳಿದೆ ಅನ್ನೋದು ಗೊತ್ತಾಯಿತು ಅದರಿಂದ ಫೋನ್ ಮಾಡಿದೆ ಯಾವ್ಯಾವ ಥರದ ಮರಗಳಿದೆ ಸ್ ಮೇಡಮ್

ಹೌದಾ ಮೇಡಮ್ ನಮಗೆ ರಬ್ಬರ್ ಮರ ಮರ ಟೀಕ್ ಉಡ್ಡು ಎಲ್ಲ ಬೇಕಿತ್ತು ಬಾಗಿಲಿಗೆ ಮತ್ತು ಸುಮಾರು ಮರಗಳು ಬೇಕು ಹ್ಞೂ ನೋ ಹೇಗೆ ಹಾಕಿ ಕೊಡ್ತೀರ ಎಷ್ಟು ಆಗುತ್ತೆ ಮರಕ್ಕೆ ಹೌದಾ ಮತ್ತು ನಮಗೆ ಲೇಬರ್ಗಳೆಲ್ಲ ಇದ್ದಾರೆ ತಂದು ನಮಗೆ ಇಲ್ಲಿ ಇಲ್ಲಿ ನಮ್ಮ ಮನೆ ನಮಗೆ ತಂದು ಕೊಡ್ಬೇಕಲ್ಲ ಮನೆ ಹತ್ರ

ಚಾರ್ಜ್ ಎಲ್ಲ ಎಲ್ಲ ಅದಕ್ಕೆ ಹಾಂ

ಓಕೆ ಮೇಡಮ್ ಆದ ಏನು ತೊಂದರೆ ಇಲ್ಲ ಕೊಡ್ತೀವಿ ಒಳ್ಳೆಯ ಮರ ಬೇಕಿತ್ತು ಚೆನ್ನಾಗಿರದ್ ಕೊಟ್ಟರೆ ಮುಂದೆ ಬೇರೆಯವ್ರು ಮನೆ ಕಟ್ಟಿಸ್ದಾಗಲೂ ನಿಮ್ಮನ್ನೇ ನಿಮ್ಮ ಫ್ಯಾಕ್ಟ್ರಿಗೆ ಬರಕ್ಕೆ ಹೇಳ್ತೀವಿ ಆದ್ರಿಂದ ವಿಶ್ವಾಸ ಮುಖ್ಯ ಅಲ್ವಾ ಹ್ಞೂ ಆದ್ದರಿಂದ ನಿಮ್ಮ ಅಂಗಡಿಗೆ ಬಂದಾಗ ಅದೇ ನಾನು ಸ್ವಲ್ಪ ಹೇಳ್ತೀನಿ ಬರಬೇಕು ಯಾವತ್ತು ಡೇಟಾಗುತ್ತೆ ಅಂದರೆ ಆಚಾರಿ ಬೇಕು ಅವ್ರನ್ನ ಕರ್ಕೊಂಬಬರಬೇಕು ನಮಿಗೆ ಗೊತ್ತಾಗೊಲ್ಲ ಅಲ್ವಾ ಯಾವ್ದ್ರಿಂದ ಮತ್ತು ನಿಮ್ಮ ಅಂಗಡಿ ಹತ್ರ ಮಾ ಊರಿಗೆ ಬಂದಾಗ ಕಾಲ್ ಮಾಡ್ತೀನಿ ಸರಿ ಚೆನ್ನಾಗಿರನ್ ಹಾಂ ಅದಕ್ಕೋಸ್ಕರ ಓಕೆ ಮೇಡಮ್ ಓಕೆ ಓಕೆ ಓಕೆ